ನಾವು ಹುಬ್ಬಳ್ಳಿಯಲ್ಲಿ ಇರ್ತೇವೆ ಅದೆ ರೀ ನಾವು ಮನೆಯಲ್ಲಿ ಗಂಡ ಎಂತಿ ಇರ್ತೇವಿ ನಾವು ತರಕಾರಿ ಮಾರ್ತೇವೆ ರೀ ನಮ್ಮ ಮನೆಯವರು ನಾವು ಕೂಡಿ ಮಾರ್ತೇವೆ ಮತ್ತು ಆಮೇಲೆ ನಾವು ಊಟ ಮಾಡೋದು ತರಕಾರಿ ಊಟ ಮಾಡ್ತೇವೆ ರೊಟ್ಟಿ ಪಲ್ಯೇ ಹಿಂಗ ಚಟ್ನೀ ಮೊಸರು ಹಿಂಗ ಊಟ ಮಾಡ್ತೇವಿ ಆಮ್ಯಾಗ ನಮ್ಮ ಮನೆಯವರು ಮುಂಜಾನೆ ತರ್ಕಾರಿಗ ಹೋಗ್ಬಿಡ್ತಾರೆ ರೀ ಆಮೇಗ ನಾನು ಮಧ್ಯಾಹ್ನ ಮೇಗ ಹನ್ನೆರಡು ಗಂಟೆಕ ನಾನು ಹೋಗ್ತಿನಿ ರೀ ಏಳು ಗಂಟೆ ಏಳುವರಿಗ ಬರ್ತೇನಿ ನಮ್ಮ ಮನೆಯರು ಹತ್ತು ಗಂಟೆಗ ಬರ್ತಾರೆ ರೀ ಆಮ್ಯಾಗ ನಮ್ಮ ಅತ್ತೆಯರು ಊರ್ನರೆಲ್ಲಾ ಊರ್ನಾಗ ಇರ್ತರಿಂದ ಆರು ಯಾರು ದಾವಣಗೆರೆ ದಾಟಿ ಹರಪ್ನಳ್ಳಿಯಲ್ಲಿ ಅವರು ವರ್ಷಕ್ಕ ಒಂದು ಮೂರು ಸಲಿ ನಾಲ್ಕು ಸಲಿ ಬರ್ತಾರ ರೀ ಎಂಟು ದಿವಸ ಹತ್ತು ದಿವಸ ಇದ್ದ ಹೋಗ್ತಾರ ಆಮ್ಯಾಗ ನಮ್ಮ ಐದು ಮಂದಿ ನಾದ್ನಿಯರು ಅದಾರ ರೀ ಐದು ಮಂದಿ ಬಾವ್ಗಳು ಅದಾರ ಹತ್ತು ಮಂದಿ ನಮ್ಮ ಮನಿಯರ್ಗಿ ನಾನು ನಮ್ಮ ಮನೆಯಲ್ಲಿ ನಾವು ಒಬ್ಯಾಕಿನ ನಮ್ಮಣ್ಣಾರ ಇಬ್ರ ಅದಾರ ರೀ ನಾವು ಕೆಲ್ಸಾಕ ಹೋಗ್ತೇವಿ ಮನೆಯಾಗ ರಾಟಿ ಹೊಲಿತೇವಿ ಆಮ್ಯಾಗ ನಮ್ಗ ಇಷ್ಟವಾದು ರೊಟ್ಟಿ ಪಲ್ಯೆ ಚಟ್ನಿ ಹಿಂಡಿ ಆಮ್ಯಾಗ ಮೊಸರು ಇದ್ನೆ ತಿಂತೇವಿ ಹೊರ್ಗಡೆಗ ಹೋದಾಗಾ ನಾವು ನಮ್ಮ ಮನಿಯರು ಹೊರಗ ಹೋದಾಗ ಚಿಕ್ಕನ್ನಿಂದ ಉಂಡು ಬರ್ತೇವೆ ರೀ ನಾವು ಮತ್ತು ನಮ್ಮದು ಇಲ್ಲಿ ಹುಬ್ಬಳ್ಳಿಯಲ್ಲಿ ನಳತ್ತದು ಸ್ವಲ್ಪ ಸಮಸ್ಯೆ ಐತಿ ಸಂಡಾಸಿ ಸೊಲ್ಪ ಸಮಸ್ಯೆ ಅದಾವ ರೀ ಇಲ್ಲೆ ನಮೂ ಮಾಡ್ಕೊಳಕ ಆಗತಿಲ್ಲ ನಾವು ಬಡುವರು ಇದ್ದವರಲ್ಲ ಏನಲ್ಲ ನಮಗ ಮಕ್ಳು ಇಲ್ಲ ರೀ ನಾವು ಗಂಡ ಎಂತಿ ಇಬ್ಬರೇ ಇರ್ತೇವಿ ನಮಗ ಮಕ್ಳು ಆಗಿಲ್ಲ ಆಮ್ಯಾಗ ನಾವು ಏನು ಮಾತಾಡಬೇಕಂತ ನಂಗ ಗೊತ್ತಾಗಕತ್ತಿಲ್ಲ ನಂಗ ಎಷ್ಟು ತಿಳಿದೈತೆ ಅಷ್ಟು ಮಾತಾಡಿನ ನಾನು ಮತ್ತು ಆಮ್ಯಾಗ ನಾವು ಊರುಗ ಹೋಗ್ತೇವೆ ರೀ ನಮ್ ಅತ್ತಿಯರ ಕಡೆಗೆ ಒಂದ್ ವರ್ಷಕ್ಕ ನಾಲ್ಕು ಸಲಿ ಹಿಂಗ್ ಹೋಗ್ತೇವಿ ಬರ್ತೇವಿ ಅವರು ನಾವು ಎಲ್ಲರು ಚಲೋನ ಅದೇವು ರೀ ಮತ್ತು ಮಟನ್ ಮಾಡ್ತೇವಿ ಮನೆಯಲ್ಲಿ ಚೋ ಇದುನು ಮಾ ರೊಟ್ಟಿದು ಅದು ತರಕಾರಿದು ಮಾಡ್ತೇವೆ ರೀ ನಮ್ಗ ತರಕಾರಿಯಲ್ಲಿ ಭಾಳ ಇಷ್ಟ ಅಂದ್ರ ಮೆಂತೆ ಪಲ್ಯೆ ಆಮ್ಯಾಗ ಬಟಾಣಿ ಕಾಳು ಹಿಂಗ ಮಾಡ್ತೇವಿ ರೀ ಪಶ್ಟ್ಗೆ ನಮ್ಮ ರೊಟ್ಟಿ ಮಾಡೋದು ಕಲ್ತಿದ್ದು ನಮ್ಮ ಅಮ್ಮ ನಮ್ಮವರ ತಾಯಿ ಅಲ್ಲಿಂದ ರೀ ಅವರು ದಿನ ಒಂದೊಂದು ಒಂದೊಂದು ಉಂಡೆ ಬಿಡ್ತಾಯಿದ್ದರು ರೊಟ್ಟಿ ಮಾಡಾಕೆ ಅದುವೆ ನೋಡು ನೋಡೀ ಮಾಡಿ ಮಾಡಿ ಒಂದೊಂದು ಎರಡೆರಡು ಮಾಡಿ ಎಂಟು ದಿವಸದಲ್ಲಿ ನಾ ರೊಟ್ಟಿ ಮಾಡೋದು ಕಲ್ತೇನಿ ಆಮ್ಯಾಗ ರೊಟ್ಟಿ ಪಲ್ಯೆ ಹಿಂಗ ನಾನೂ ನಾಲ್ಕನೇ ತಾ ಸಾಲಿಗ ಹೋಗ್ಬೇಕಾದ್ರ ಅಲ್ಲಿಂದ ಮನ್ಯಾಗಿದ್ದ ಗುಳ್ಕೆ ಒಂದು ಸ್ವಲ್ಪ ನಮ್ಮ ಅವ್ವರ ಹೊಲಕ್ಕೆ ಹೋಗ್ತಿದ್ರ ರೀ ನಮ್ಮ ಅವ್ವರ ಹೊಲ ಮನೆ ಕೆಲಸ ಮಾಡ್ತಾರೆ ಅವ್ರ ಕೂಡು ಹೊಲಕ್ನು ಹೋಗ್ತಿದ್ದೆ ರೀ ನಾನು ಸಣ್ಣಿಕಿ ಮದಿವಿಯಾಗ್ತಾ ಆಗ್ಲಾರ್ಕಿಂತ ಮುಂಚೆಕ ಹೊಲದ ಕೆಲಸ ಮಾಡೀವಿ ಆಮ್ಯಾಗ ರೊಟ್ಟಿ ಪಲ್ಯ ಎಲ್ಲ ನಮ್ಮ ಮ ನಮ್ಮ ತಾಯರು ಎಲ್ಲ ಕಲ್ಸ್ಯಾರ ರೀ ನಮ್ಗೆ ಆಮ್ಯಾಗ ಚಿಕನ್ನು ಅದು ಮಾಡಾಕೆ ಬರ್ತಿದ್ದಿಲ್ಲ ಆಮ್ಯಾಗ ಕಲ್ತೆ ರೀ ನಾನು ಒಂದು ಹದಿನಾರು ವರ್ಷ ಹಿಂಗ ಆದ್ಮ್ಯಾಗೆ ಚಿಕನ್ ಮಟನ್ ಅದು ಮಾಡದು ಆವಾಗ ಕಲ್ತೇನಿ ರೀ ನಾನು ತರಕಾರಿ ಇದು ರೊಟ್ಟಿ ಪಲ್ಯೆ ಇದು ಎಲ್ಲಾನೂ ನಾನು ಹದಿನೇಳು ಹದಿಮೂರು ವರ್ಷಲಿಂದ ನಾ ಎಲ್ಲ ಮಾಡೋದು ಕಲ್ತೇನೆ ರೀ ಆಮ್ಯಾಗ ನಾವು ಮನೆಯಲ್ಲಿ ಗಂಡ ಎಂತಿ ಇಬ್ರ ಅದೇವಿ ನಾವಿಬ್ರ ಸಮ್ಮಂದ ನಮ್ಗ ಏನು ಬೇಕು ಅದು ಚಟ್ನಿ ಹಿಂಡಿ ಮತ್ತು ಹೊರಗಡೆ ಹೋದ್ರಾ ಏನಾರ ಒಟ್ಟ ಏನು ಪಾನಿಪುರಿ ತಿಂದ ಬರ್ತೇವೆ ರೀ ಆಮ್ಯಾಗ ಗೋಬಿ ತಿನ್ನ ಬರ್ತೇವಿ ಯಾವಾಗರ ಹೋದ್ರ ಮಾ ಹಿಂಗು ಇಷ್ಟ ಐತ ರೀ ಮತ್ತು ನಮ್ಮ ಅತ್ತಿಯರ ಮನ್ಯಾಗ ನಮ್ಗೆ ಇದು ಮಟನಿಂದ ಅಡ್ಗಿನ ಅಂದ್ರ ಭಾಳ ಇಷ್ಟ ನಮ್ಮ ತಾಯರು ಮನ್ಯಾಗ ಅಂದ್ರ ತರಕಾರಿ ರೊಟ್ಟಿ ಪಲ್ಯೆ ಜಾ ಚಪಾತಿ ಇದು ನಮ್ಮ ಅತ್ತಿಯವರು ಮನ್ಯಾಗ ಮಟನು ಮೀನು ಆಮ್ಯಾಗ ಚಪಾತಿ ಇದನ್ನ ತಿಂತಾರ ರೀ ಮುದ್ದಿ ರಾಗಿ ಮುದ್ದಿ ಇದನ್ನ ಮಾಡ್ತೆವೆ ನಾವು ನಾಮೂ ಎಷ್ಟೇನು ಅನುಕೂಲ್ದಸ್ತರಲ್ಲ ನಾವು ಸಿಂಪಲ್ ಅದೇವ ರೀ ತರಕಾರಿ ಅದು ಮಾರ್ಕೊಂಡು ಮಾಡ್ಕೊಂಡು ತಿಂತೇವಿ ಅಣ್ಣಾ ತರಕಾರಿ ಮಾರ್ತೇವೆ ರೀ ಹಣ್ಣಿನ ಸೀಜನ್ ಬಂದ್ರಾ ಹಣ್ಣು ಮಾವ್ನ ಹಣ್ಣು ಅಸ್ತೇವ್ ರೀ ಮತ್ತು ಇದು ಕಲ್ಲಂಗಡಿ ಹಣ್ಣು ಅಸ್ತೇವ್ ರೀ ನಾವು ಅಲ್ಲಾ ಬೆಳ್ಳುಳ್ಳಿ ತೆಂಗಿನ್ ಕಾಯಿ ಇವೆಲ್ಲ ಮಾರ್ತೆವ ರೀ ಇಂದಿ ವ್ಯಾಪಾರ ಮಾಡ್ತೆವ ರೀ ಮೆಶಿನ್ಕಾಯಿ ಮಾರ್ತೆವ ರೀ ನಾವು ಮಾರ್ಕೆಟ್ನಾಗ ಕುಂತು ಮಾರ್ತೆವೆ ರೀ ಓಣಿಯಲ್ಲಿ ಅಡ್ಯಾಡಿನು ಮಾರ್ತೆ ಮೆಶಿನ್ಕಾಯಿ ಮಾರಕತ್ತರ ನಮ್ಮ ಮನಿಯವರು ನಾನು ಹೋಗಿ ನಿಂತಿರ್ತೇನ ರೀ ಹೋಗಿ ನಾನು ಒನ್ಸೊಲ್ಪ ತೂಕ ಅದ ಮಾಡಿಕೊಟ್ಟು ಒನ್ಸೊಲ್ಪ ನಿಂತಿರ್ತೆನು ಒಂದು ಎರಡು ಮೂರು ತಾಸು ನಿಂತಿರ್ತೇನಿ ಅಲ್ಲಿ ಮಾರ್ಕೆಟ್ನಾಗ್ನು ನಿಂದಿರ್ತೆನ ರೀ ಅಲ್ಲಿ ಹಚ್ಚಿದ್ರ ಅಲ್ಲಿ ನಿಂದಿರ್ತೆ ನಾನು ಈಗ ಮೆಸಿನ್ಕಾಯಿ ಮಾರಕತ್ತಾರ ರೀ ನಮ್ಮ ಮನಿಯವರ್ ಆಮ್ಯಾಗ ನಾವು ನಮ್ಮ ಅತ್ತಿಯವರು ಅವರು ಬರ್ತಾರ ರೀ ಬಂದು ಅವರು ನಮ್ಮ ಅತ್ತಿಯವರು ಮನೆಯಲ್ಲಿ ಇದ್ರ ಹೊಲದ ಕೆಲಸಾಕ್ಕ ಹೋಗ್ತಾರ ರೀ ನಮ್ಮ ಅತ್ತಿ ಮತ್ತ ಕಣಾ ನಾ ಕಣದಲ್ಲಿ ಹೋಗಿ ಅದು ಮೆಸಿನ್ಕಾಯಿ ಅದು ಆರ್ಸದು ಅದು ಮಾರ್ತಾರಲ್ರೀ ಅದು ಮಾರ್ತಾರೆ ಆಮ್ಯಾಗ ನಮ್ಮ ಮಮ್ಮಿಯರು ಅಷ್ಟೆ ರೀ ನಮ್ಮ ಎಮ್ಮಿಯರು ನಮ್ಮ ಮಮ್ಮಿಯರು ಹೊಲಕ್ ಹೋಕ್ಕಾರ್ ರೀ ನಮ್ಮ ತಾಯವರ್ ಹೊಲಕ್ಕೆ ಹೋಗ್ತರಾ ಒಲದ್ಲಿಂದ ಮುಂಜಾನೆ ಎದ್ದು ಐದು ಗಂಟೆಕ ಎದ್ದು ರೊಟ್ಟಿ ಪಲ್ಯೆಯಲ ಮಾಡ್ಕೊಂಡು ಮತ್ತು ಯೋ ಒಂಬತ್ತು ಗಂಟೆ ಒಂಬತ್ತುವರಿ ಅಂದ್ರ ಹೋಗ್ಬಿಡ್ತಾರೆ ನಮು ತಾಯಿಯವರು ಮತ್ತು ಆ ಏಳು ಗಂಟೆ ಆರುವರೆ ಏಳು ಗಂಟೆಕ ಬರ್ತಾರೆ ಬಂದು ಊಟ ಮಾಡಿ ಮಕ್ಕೊಂಬಿಡ್ತಾರ ರೀ ಅವ್ರ ಮತ್ತು ಅಡಿಗೆ ಮಾಡ್ತಾರೆ ಏನ್ನ ಮನೆಯಾಗ ಇರಂಗಿಲ್ಲ ಅವ್ರ ಆ ಅನ್ನ ರೊಟ್ಟಿ ಪಲ್ಯ ಎಲ್ಲ ಬೆಳಗ್ಗೆ ಮಾಡಿ ಹೋದ್ರ ಸಂಜೆ ಮುಂದ ಒಟ್ಟು ಅನ್ನಾದು ಏನು ಕಮ್ಮಿ ಬಿದ್ದಿರ್ತೈತೆ ಅಷ್ಟು ಮಾಡ್ತಾರೆ ರೀ ನಾವುನೂ ಎಲ್ಲ ಮಾಡ್ತೇವಿ ರೀ ರೊಟ್ಟಿ ಪಲ್ಯೆ ಅನ್ನ ಬೇಳೆ ಸಾರು ಎಲ್ಲ ಮಾಡ್ಕೊಂಡು ಊಟ ಮಾಡ್ತೇವಿ ರೀ ನಾವು ಮತ್ತೆ ನಮ್ಮ ನಾವು ನಮ್ಮ ಮನೆಯಯರು ಎಲ್ಯರ ಹೊರಗಡೆ ಹೋದ್ರ ಟೂರ್ಗೆ ಅದು ಹೋಗ್ತಿವಲ್ಲ ರೀ ಅದು ನಾಲ್ಕು ನಾಲ್ಕು ದಿವಸ ಇದ್ದು ಬರ್ತೀವ ನಾವು ಇದ್ದು ಬರ್ತಿವಿ ಅಲ್ಲಿ ದರ್ಗಕ್ಕೆ ಆಗಲಿ ಆಮ್ಯಾಲ ದರಗಾದಕ್ಕ ನಮ್ಮ ನಾದ್ನಿಯರ ಮನೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ ಎಲ್ಲವ ಅಲ್ಲಿಯಾದರು ನಾವು ರೊಟ್ಟಿ ಪಲ್ಯನ ಊಟ ಮಾಡದು ಎಲ್ಲಿಯಾದರು ನಾವು ನಾಲ್ ವೆಝ್ ಕಮ್ಮಿ ತಿಂತೇವೆ ರೀ ವೆಜ್ಜು ಜಾಸ್ತಿ ತಿನ್ನಲ್ಲ ನಾವು ಎಂತಾದರು ಪದಾರ್ಥ ತಿಂತೇವಿ ರೀ ನಾವು ಮತ್ತು ನಮ್ಮ ಮನಿಯವರ್ಗೆ ರೀ ತರಕಾರಿ ಐಟಮ್ ಇಷ್ಟ ಕಿರ್ಗ್ ಸಾಲಿ ಅಂತ ಬರ್ತೈತೆ ಅಲ್ರಿ ಕಿರಗ ಶಾಲಿ ಮೆಸಿನ್ಕಾಯಿ ಕರಿಬೇಕು ರೀ ಅವ್ರ್ಗಿ ಕಿರಗ ಸಾಲಿ ಪಲ್ಯ ಮಾಡಬೇಕು ಆಮ್ಯಾಗ ಚೋಳಿಕಾಯಿ ಅಂತಾರ ಅಲ್ರಿ ಆ ಚೋಳಿಕಾಯಿ ಪಲ್ಯೆ ಹಿಂಗೆ ಇಷ್ಟಪಡ್ತಾರ ರೀ ನಮ್ಮ ಮನಿಯವರು ಅವನ್ನೆಲ್ಲ ಮಾಡಿಕೊಟ್ಟು ಖುಷಿಲಿಂದ ಊಟ ಮಾಡ್ತಾರೆ ಮೊಸರು ಹಾಲು ಇಂಥಾದ್ ಹಾಕೊಂಡು ಊಟ ಮಾಡ್ತರ ರೀ ಮತ್ತೆ ಅವ್ರೂಗೇ ನನಗ ಇಷ್ಟವಾಗುದ್ದು ಅಂದ್ರ ನನಗೆ ಮೆಂತಿ ಪಲ್ಯೆ ಬಟಾಣಿ ಕಾಳು ಮತ್ತೆ ಇದು ಆಲೂಗಡ್ಡಿ ಆಲೂಗಡ್ಡಿ ಪಲ್ಯೆ ಇಂಥಾದ್ ಇಷ್ಟ ಭಾಳ ಆಗ್ತೈತ ರೀ ನನ್ಗೆ ನನಗ ಮಕ್ಕಳಿಲ್ಲ ನಾವಿಬ್ರ ಅದೇವಿ ನನಗೇನು ಮಾತಾಡ್ಬೇಕು ಅನ್ನೋದು ನನಗ ಗೊತ್ತಾಗಕತ್ತಿಲ್ಲ ನನಗ ಇಷ್ಟ ತಿಳಿತೈತೆ ನಾನು ಅಷ್ಟು ಮಾತಾಡೇನಿ ಆಮ್ಯಾಗ ನಾವು ರೀ ಏನಾರು ಹೊರಗಡೆ ಅರಿವಿ ಗಿರಿವೀ ತರೊದಕ್ಕೆ ಅಂತ ಹೋಗಿರ್ತಿವಲ್ಲಾ ಮಾರ್ಕೆಟ್ನಲ್ಲಿ ನಮ್ಗ ಇಷ್ಟ್ವಾಗಿದ್ದು ನಮ್ಮ ಮನಿಯವರಿಗ ಏನು ಇಷ್ಟ ಆಗ್ತೈತೆ ನಾನು ಅದನ್ನ ತಗೊಳ್ತೇನೆ ನಮ್ಮ ಮನಿಯವರು ಏನು ಇಷ್ಟಪಟ್ಟು ಕೊಡುಸ್ತಾರೊ ನಾನು ಅದನ್ನ ತಗೊತೀನಿ ನನಗ ಅದು ಬೇಕು ನಾ ಇದು ಬೇಕು ಅಂತಂದು ನಾನು ಇದು ಮಾಡೋದೇ ಇಲ್ಲ ಮತ್ತು ಕನ್ನಡ್ನಾಗ ನಾವು ಜಾಸ್ತಿ ಮಾತಾಡೋದು ರೀ ಹಿಂದಿ ಒಳಗ ನಾವು ಜಾಸ್ತಿ ಮಾತಾಡೋದಿಲ್ಲ ಅಷ್ಟ ನಮ್ಮ ನಮ್ಮ ತಾಯಿಯವರ್ ಮನೆಗಿನ್ಕರ ಕನ್ನಡ್ನಾಗ ಮಾತಾಡ್ತಾರೆ ರೀ ಹಿಂದಿ ಮಾತಾಡದಲ್ಲ ಅವರು ಬಂದರೂ ಮಾತಾಡಂಗಿಲ್ರಿ ಅವರು ಹಳ್ಳಿಯರ ನಾವು ಬಿಟ್ನ್ಯಾಳ ಅಂತೇಳಿ ಹಳ್ಳಿ ರೀ ನಮ್ಮ ತಾಯಿಯರ್ದ ನಾವು ಅಲ್ಲೆ ಇದ್ದಿದ್ದ ನಾವು ಕನ್ನಡ ಮಾತಾಡದ ಕಲ್ತೇವಿ ರೀ ನಾವು ನಾನು ಮನಿಯವರು ಕೂಡ ಅಷ್ಟ ಹಿಂದಿನು ಮಾತಾಡ್ತೆನೆ ರೀ ನಾನು ಕನ್ನಡನು ಮಾತಾಡ್ತೇನೆ ಎರಡು ಮಾತಾಡ್ತೇವಿ ನಾವು ಎರಡು ಭಾಷೆ ಆದ್ರ ನಮ್ಮ ಭಾಷೆ ಮಾತಾಡಾಕೆ ನಮ್ಗ ಕನ್ನಡ ಭಾಷೆನ ಪರ್ಫೆಕ್ಟಾಗ ಮಾತಾಡ್ತೆವೆ ರೀ ನಾವು ಆಮ್ಯಾಗ ಮತ್ತು ಏನು ಹೇಳ್ಬೇಕು ರೀ ನಾವು